ಇಲ್ಲ ಕಣೋ ನೀನು ನೋಡ್ದಾ ನೋಡಬೇಕು ಈ ಮೊಬೈಲು ಆ್ಯಕ್ಚುಲಿ ಮನೇಲಿ ಇರಲಿಲ್ಲ ಈಗ ನೋಡ್ತೀನಿ ನೀ ಎಲ್ಲಿದ್ದಿ ಓ ಗ್ರೌಂಡಲ್ಲೆ ಇದ್ದೀರಾ ಹಾಂ ಬರ್ತೀನ್ ಬರ್ತಾಯಿದೀನಿ ಬರ್ತಾಯಿದೀನ್ ನಾನು ವಸಿ ಹೊರ್ಗಡೆ ಬಂದ್ಬಿಟಿದ್ದೆ ಹುಡುಗರು ನಮ್ಮ ಈ ಕಡೆ ಹುಡುಗ್ರುಳು ಜೊತೇಲಿ ಇನ್ನೇನು ನಾನು ಬರ್ತೀನಿ

ಒಂಥರ ಅದು ಈ ಹುಚ್ಚುಅದು ಹುಚ್ಚು ಅಭಿಮಾನ ನಮಗೆ ಫುಟ್ಬಾಲು ಅಂತಂದರೆ

ಹಾಂ ಹಾಂ

ಕಾಲೊಂದು ಮುರ್ದು ಹೋಗ್ತದಲಪ್ಪಾ ಫುಟ್ಬಾಲೆನೋ ಆಡ್ಬಿಟ್ಟು ಫುಟ್ಬಾಲ್ ಫುಟ್ಬಾಲ್ ಇಷ್ಟವೇ ಫುಟ್ಬಾಲ್ ಆಡೋಕ್ ಚಂದವೇ ಕಾಲು ಕಾಲು ಮುರ್ದೋಗ್ತದೆ ಇದಕ್ಕೆ ಬೆರಳುಗಳು ಎಲ್ಲ ಹಿಂಸೆ ಫುಟ್ಬಾಲ್ ಆದರೂ ಈಗ ಅಲ್ಲಿ ನೀವು ಮ್ಯಾಚ್ ನೋಡ್ತಿದ್ದೀರಾ ಹಾಂ ಹಾಂ ಹಾಂ

ಮುಖ ಒಡೆದೋಯ್ತಾ ಮುಖ ಏನಾರ ಡ್ಯಾಮೇಜ್ ಆಯಿತಾ ಒ ಆಗಯ್ತ ನೋಡುವ ಪಾಪ ವಸಿ ನೋಡ್ಕೊಂಡು ಒಡ್ದೊ ಓಡ್ಬಿಡಾಕಿತ್ತು ಆ ಹುಡುಗ ನೀವೇನೂ ಕೇಳಲಿಲ್ವಾ ಹೇ ಡಾಕ್ಟ್ರ ಹಾಸ್ಪಿಟ್ಲ್ ತೋರ್ಸಿದ್ರಾ